ಯಾರು ಮಹೇಶ್ ಭಟ್ಟರಾ ಈಗ ಈ ಉತ್ರ ಕನ್ನಡ್ದಲ್ಲಿ ತಿರ್ಗ್ಲು ಹೋಪುದಾರೆ ಎಲ್ಲಿ ಎಲ್ಲಿ ಹೋಗಲಕ್ಕೂ ಎಲ್ಲ ಹಾಂ ಹಾಂ ಹಾಂ ಸಾಗರ ಹಾಂ

ಹಾಂ ಹಂಗಾರೆ ರೀ ಗೋಕರ್ಣದಲ್ಲಿ ಉಳಿಯೋದಕ್ಕೆ ವ್ಯವಸ್ಥೆ ಏನು ಕೊಡ್ತೀರಾ ನಮ್ಮ ಸನ್ಯಾ ಸನ್ಯಾಸಿಗಳು ನಮ್ಮ ಸಂಗಡ ಇರ್ತೋ ಅವ್ರನ್ನ ತಗೊಂಡು ಹೋಗುವಾಗ ಏಳ್ನೇ ತಾರೀಕಿಗೆ ಅದಕ್ಕೆ ನೀವು ಏನಾರೂ ವ್ಯವಸ್ಥೆ ಮಾಡಲಾತೀತ ಇತ್ತಾ ಹ್ಯಾಗೆ ಗೋಕರ್ಣದಲ್ಲಿ ಮಠ ಮಾನ್ಯ ಕೊಟ್ರೆ ಆಗ್ತಿಲ್ಯಾ ನಮ್ಗೆ ಅಲ್ಲಿ ಮೊದ್ಲು ಇಂತೆಲ್ಲ ಆಗ್ತು ಹೇಳಿ ಹೇಳಿರೆ ನಾವು ಅಲ್ಲಿ ಹೋಗಲಕ್ಕು ಹೌದು ನಿಮ್ಗೆ ಏನಾರೂ ಪರ್ಚಯ ಇದವಾ ಅಲ್ಲಿ ಆಗ್ತು ಅಂದ್ರೆ ಮಾಡಿ ಈಗ ನಾವು ಯಾವುದೋ ಕಡೆಗೆ ಹೇಳ್ತೇವೆ ಅದಕ್ಕೆ ನಮಗೆ ರೂಮ್ ಕೆಳಗಡೆ ಇರೋ ಸಂಗ್ತಿಗೆ ಇಪ್ಪೋರು ಎಂಬತ್ತು ವರ್ಷದೋರು ಹಾಗಾಗಿ ರೂಮ್ ಕೆಳಗಡೆ ಇರೋ ಕಮೋಡ್ ವಿಡೋ ವಿತ್ ಕಮೋಡು ಎರಡು ಮೂರು ಜನ್ರಿಗೆ ಉಳ್ಯೋವಂಥದ್ದು ವ್ಯವಸ್ಥೆ ಆದ್ರಾಯ್ತು ಅದು ಒಂದೇ ರೂಮ್ ಆದ್ರೆ ಸಾಕಾಗ್ತು ಮೂರು ಜನ್ರಿಗೆ ಉಳ್ಯೋವಂಥ ವ್ಯವಸ್ಥೆ ಕೊಡವು

ಗೋಕರ್ಣದಲ್ಲಿ ಹಾಂ ಊಟ ತಿಂಡಿಗೂ ವ್ಯವಸ್ಥೆ ಕೊಟ್ರೆ ಛಲೋ ಅದು ಹಾಂ ಸಾತ್ವಿಕ ಆಹಾರ ಮಾತ್ರ ನಾವು ತೊಗೊಬೋದು ನಾವು ಅದು ಆ ದಿವಸ ಶಿವರಾತ್ರಿ ಆದ್ದರಿಂದ ನಾವು ಅನ್ನ ಆಹಾರವನ್ನು ಯಾವುದೂ ತೊಗೊಳ್ಳುದಿಲ್ಲ ಹಾಂ ದುಡ್ಡು ಹೇಗೆ ಅದಕ್ಕೆ ಅಷ್ಟಕ್ಕೆ ನೀವು ಎಷ್ಟು ಯಾವುದೂ ಕಡೆಗೆ ಮಾತಾಡ್ತೀರ ದುಡ್ಡು ಬಗ್ಗೆ ಎಲ್ಲ ಆಂ ಹಾಂ ಆಯ್ತು ಹಾಗಾರೆ ಆಂ